ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಯಾವ ರೀತಿ ಉದ್ಯೋಗಗೋಸ್ಕರ ಆಗಿರ್ಬೋದು ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ನಮ್ಮ ಬೇಕು ಅಂತ ಎದುರಿಸ್ತಿರುವ ಮುಖ್ಯ ಸವಾಲುಗಳೆಂದರೆ ಅವ್ರ ಮನೆಯಲ್ಲಿ ಸಾಮಾಜಿಕ ತೊಂದರೆ ಇರ್ಬೋದು ಅಂದರೆ ಅವರು ಎಲ್ಲೋ ಹೊರಗಡೆ ಬಂದು ಆ ಕೆಲಸ ಮಾಡೋದಕ್ಕೆ ಆಗಲಿ ಅವ್ರ ಮನೆಯಲ್ಲಿ ಬಿಡು ಬಿಡೋಲ್ಲ ಕೆಲವೊಂದ್ಸಲ ಮತ್ತು ಅವರು ಹೊರಗಡೆ ಬರಬೇಕಂದ್ರೆ ಅವ್ರ ಹತ್ತಿರ ಹಣ ಇರೋಲ್ಲ ಮತ್ತು ಹೆಣ್ಮಕ್ಳು ಹೊರ್ಗಡೆ ಹೋಗ್ಬಾರ್ದು ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೆಲವೊಂದು ಮನೆಗಳಲ್ಲಿ ಕಠಿಣವಾಗಿ ನಿರ್ಧಾರ ತಗೊತಾರೆ ಇದರಿಂದ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟಾನೆ ಆಗುತ್ತೆ ಮತ್ತು ಕೆಲವೊಂದು ಹೆಣ್ಮಕ್ಳಿಗೆ ಉದ್ಯೋಗಾವಕಾಶ ಮಾಡೋದು ಇಷ್ಟ ಇರುತ್ತೆ ಆದರೆ ಅವರ ಮನೆಯದು ಮನೆಯಲ್ಲಿ ಒಪ್ಪೋಲ್ಲ ಮತ್ತು ಅವರ ಮಾ ಕೆಲವೊಂದು ಮನೆಯಲ್ಲಿ ಕಳಿಸ್ತಾರೆ ಆದರೆ ಅವರು ಸರಿಯಾಗಿ ಓದಿರೋಲ್ಲ ಇದಕ್ಕೆ ಕಾರಣ ಬಂದುಬಿಟ್ಟು ಅವ್ರು ಸರಿಯಾಗಿ ವಿದ್ಯಾಭ್ಯಾಸ ಮಾಡಿರೋಲ್ಲ ಮತ್ತು ಕೆಲವೊಂದು ಉದ್ಯೋಗ ಸ್ಥಳದಲ್ಲಿ ಜಾತಿ ಬೇಧ ಭಾವ ಲಿಂಗ ತಾರತಮ್ಯ ಎಲ್ಲ ಮಾಡ್ತಾರೆ ಅವ್ರಿಗೇ ಆದ ಒಂದು ಸ್ಥಾನಮಾನವನ್ನು ಕೊಡೋದಿಲ್ಲ ಪ್ರತಿಯೊಂದರಲ್ಲೂ ಅವ್ರನ್ನ ಅವಮಾನ ಮಾಡಿಬಿಟ್ಟು ಅವ್ರಿಗೆ ಕೀಳಾಗಿ ನೋಡ್ತಾರೆ ಅದಕ್ಕೋಸ್ಕರ ಕೆಲವೊಂದು ಮಹಿಳೆಯರು ನಾವು ಓದಿಲ್ಲ ನಾವು ಸುಮ್ಮನೆ ಹೋಗಿ ಅವ್ರ ಹತ್ರ ಅನ್ನಸ್ಕೊಳೋದು ಯಾಕೆ ಅಂತ ಹೇಳಿಬಿಟ್ಟು ಕೆಲಸಕ್ಕೆ ಹೋಗೋದಿಲ್ಲ ಹುಡುಕೋದಿಲ್ಲ ಅವರು ಯಾವುದೇ ರೀತಿ ನಮ್ಮ ಮುಂದೆ ಹೋಗಿ ಬೆಳವಣಿಗೆ ಆಗೋಣ ಅಂತ ಅವರು ಯೋಚನೆನೂ ಕೂಡ ಮಾಡೋದಿಲ್ಲ